ಹಾಂ ಹೇಳಿ ಸರ್ ಹಾಂ ಓಕೆ ಸರ್ ನಾವು ಏಯ್ತ್ ಬಿ ಹಾಂ ಟಿ ಹಾಂ ಟೀಚರ್ ಸರ್ ನಾನು ನನ್ನ ಹೆಸ್ರು ಪುಷ್ಪ ಅಂತ ಹೇಳಿ ಸರ್ ಹಾಂ ಹೇಳಿ ಸರ್ ಹಾಂ ಹೇಳಿ ಹಾಂ ಹಾಂ ಹೌದಾ ಏನು ಜ್ವರ ಸರ್ ಹ್ಞೂ ಹ್ಞೂ ಅಲ್ಲ ಸರ್ ಇವತ್ತು ಟೆಸ್ಟ್ ಇತ್ತಲ್ಲ ಸರ್ ಅವ್ರದ್ದು ಹ್ಞೂ ಆಯಿತು ಸರ್ ಈಗ ಹುಷಾರಿಲ್ಲ ಅಂದರೆ ಸ್ವಲ್ಪ ಹಾಸ್ಪಿಟಲಿಗೆ ತೋರಿಸಿ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಸರ್ ಅವ್ರಿಗೆ ಏನಾರು ನೋಟ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನು ಪಕ್ಕದ ಯಾರಾದರು ಇದ್ದರೆ ಕಳಿಸಿ ನಾನು ನೋಟ್ಸ್ ಅಥವಾ ಏನು

ಆಯಿತು ಸರ್ ಆಯಿತು ಸರ್ ಈಗ ಅವ್ರು ಕಳಿಸಿ ನಾನು ಕೊಟ್ಟು ಕಳ್ಸ್ತೀನಿ ಸರ್ ಒಳ್ಳೆ ಹಾಸ್ಪಿಟಲಿಗೆ ತೋರಿಸ್ಬಿಟ್ಟು ಅವರಿಗೆ ಬೇಗ ರಿಕವರಿ ಮಾಡಿ ಕಳಿಸಿ ಸರ್ ಓಕೆ ತ್ಯಾಂಕ್ ಯು ಇಲ್ಲ ಇಲ್ಲ ಏನು ಸರ್ ಇಲ್ಲ ಏನಿಲ್ಲ ಸರ್ ಆ ಥರ ಏನಿಲ್ಲ ಸರ್ ಹಾಂ ಓಕೆ ಸರ್ ತ್ಯಾಂಕ್ ಯು ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಏನು ಇಲ್ಲ ಸರ್ ಓಕೆ ಹಾಂ ಓಕೆ ಸರ್ ಆಯ್ತು ಹಾಂ ಆಯ್ತು ಆಯ್ತು ಸರ್